ಹಲೋ ಹಾಂ ಇದು ಗುಡ್ ಈವ್ನಿಂಗ್ ಇದು ಪ್ಲೇಸ್ಮೆಂಟ್ ಕನ್ಸಲ್ಟೆನ್ಸಿಲಿಂದ್ ಮಾತಾಡತ್ತೀವಿ ನೀವು ಯಾರು

ಹಾಂ ನಂಬಲ್ಲಿ ಭಾಳಷ್ಟು ಜಾಬ್ ವೇಕೆನ್ಸಿಗಳ್ ಅವೆ ರೀ ಬಟ್ ನಮ್ಮ ಕಂಪ್ನ್ಯಾಗ ಹುಡ್ಕ್ ಎಕ್ಸ್ಪೀರಿಯನ್ಸಾಗ ಹುಡುಕ್ಲತ್ತಾರ ಈಗ ಅಟ್ ಲೀಸ್ಟ್ ನೀವು ಫ್ರೆಶರ್ಸ್ ಇದ್ದೀರಿ ಸೋ ಫೋರ್ ಫೈ ಇಯರ್ಸ್ ಅರ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತೋರಿಗ್ ಹುಡುಕ್ಲತ್ತರಿ ಮ್ಯಾಡಮ್ ಅದು ಕರೆಕ್ಟ್ ಅದ ರೀ ಮೇಡಮ್ ನೀವು ಹೇಳಿದ್ದು ಬಟ್ ಎಕ್ಸ್ಪೀರಿಯನ್ಸ್ನೂ ಇರಬೇಕಲ್ರೀ ನಾವು ಎಕ್ಸ್ಪೀರಿಯನ್ಸ್ ಫ್ರೆಶರ್ಸ್ಗೆ ಹ್ಯಾಂಗೆ ಬಿಲೀವ್ ಮಾಡಕಾತದೆ ನಮ್ಮ ಕಂಪ್ನಿ ಡೆವಲಪ್ಮೆಂಟ್ ಸಲಿಂದಲ್ಲೇ ಈಗ ನಾವು ನಮ್ ಕಂಪ್ನಿದವ್ರು ಎಲ್ಲ ಸಿ ಓ ಅಥವಾ ಅವ್ರು ನಮಗ ಬೈತಾರೀ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸಿಗೆ ತಗೋಬೇಕು ನಮ್ಮ ಕಂಪ್ನಿ ಡೆವಲಪ್ ಮಾಡೋದ್ ಇರ್ತದಲ್ಲ ರಿ ಮ್ಯಾಮ್ ಅದಕ್ಕೆ ಹಾಂ ನಾವು ಚಕ್ ಮಾಡ್ತೀವಿ ರಿ ಬಟ್ ಅದುಕ್ಕೆ ಈಗ ಸಿನ್ಸ್ ನೀವು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದಿದ್ಕೆ ಒಂದು ಹಾಂ ಅದೆಲ್ಲ ಕಾಸ್ಟ್ ಆಗ್ತದೆ ನೋಡಿರಿ ಮ್ಯಾಮ್ ನಿಮಗ ಅರೌಂಡ್ ನೀವು ತ್ರೀ ಲ್ಯಾಕ್ಸ್ ಹಾಂಗೆ ಕೊಡ್ಬೇಕಾಗ್ತದೆ ರೀ ಬಟ್ ನೋಡಿರಿ ನಿಮಗೂ ಜಲ್ದಿ ಅದ ಬಟ್ ನ ಇವನ್ ನಮಗೂ ನಂಬಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಅರ ನೀವು ಫ್ರೆಶರ್ಸ್ ಇದ್ದೀರಿ ಅದು ನಾಲೇಜ್ ಮ್ಯಾಲೆ ಭಿ ಡಿಪೆಂಡ್ ಆಗ್ತದಲ್ಲ ರಿ ಮ್ಯಾಡಮ್ ಬಟ್ ಎಕ್ಸ್ ಎಕ್ಸ್ಪೀರಿಮೆಂಟ್ ಎಕ್ಸ್ಪೀರಿಯನ್ಸ್ ಮೇಲೆ ನಾಲೇಜ್ ಗೊತ್ತಾಗ್ತಲ್ಲ ರಿ ಯಾರಿಗೆ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರ್ತದೆ ಅವ್ರಿಗೆ ಜಾಸ್ತಿ ನಾಲೇಜ್ ಇರ್ತದೆ ಮತ್ತೊಂದು ಬುಕ್ ನಾಲೇಜೇ ಬೇರೆ ಇರ್ತದೆ ಬಟ್ ಅಲ್ಲಿ ಕಂಪ್ಯೂಟರ್ ನಾಲೇಜೇ ಬೇರೆ ಇರ್ತದಲ್ಲ ರಿ ಮೇಡಮ್ ಬಟ್ ವರ್ಕ್ ಮಾಡೋದೇ ಡಿಫ್ರೆಂಟ್ ಇರ್ತದಲ್ಲ ರಿ ನೀವು ಅದೇ ರೀ ಮ್ಯಾಮ್ ಅಷ್ಟು ಹೇಳತ್ತೀನಲ್ಲ ರಿ ತ್ರೀ ಲ್ಯಾಕ್ಸ್ ಆಗ್ತದೆ ನೋಡಿರಿ ಬಟ್ ಮುಂದೆ ನಿಮಗೆ ಹೆಲ್ಪ್ ಆಗ್ತದಲ್ಲ ರಿ ಮೇಡಮ್ ಈಗ ಚೊಲೋ ಸ್ಯಾಲ್ರಿ ಸಿಕ್ಕುತ್ತೆ ಅಂದರ ಚಲೋ ಪ್ಯಾಕೇಜ್ ಸಿಗ್ತಾವೆ ನಮ್ಮ ಕಂಪ್ನಿನಾಗ ನಿಮ್ಗೆ ಸ್ಯಾಲ್ರಿನೂ ಹೆಚ್ಚಿಗೆ ಇರ್ತದಲ್ಲ ರಿ ಹಾಗೇ